ಹಲೋ ಹಾಂ ಹೇಳಿ ಮೇಡಮ್ ಹಾಂ ಹೇಳಿರಿ ಮೇಡಮ್ ಹ್ಞೂ ರಿ ಕ್ಯಾಟ್ರಿಂಗ್ ಬೇಕಾ ಹಾಂ ಏನೇನು ಬೇಕು

ಹ್ಞೂ ಹ್ಞೂ ಎಲ್ಲಿ ಮನೆ ಎಲ್ಲಿ ಬರುತ್ತೆ ಮೇಡಮ್ ಹೌದಾ ರೀ ಈ ಇದೇ ಮೊಬೈಲ್ ನಂಬರಿಗೆ ಕಳಿಸ್ಲಾ ಮೇಡಮ್

ಎಷ್ಟು ಎಷ್ಟು ಜನರದ್ದು ಮೇಡಮ್ ಹೌದು ರೀ ಮತ್ತು ಅನ್ನ ಸಾರು ಬೇಕಾ

ಹ್ಞೂ ಹಾಂ ಹಾಂ ಹಾಂ ಭಜಿ ಹಾಂ ಭಜಿ ಭಜಿ ಮಿರ್ಚಿ ಹಾಕ್ಬೋದು ರಿ ಆಮೇಲೆ ಅದ್ರ ಜೋಡಿ ಮೊಸ್ರು ಕೊಡಿಸ್ಬೇಕಾ ಅಥ್ವಾ ಮೊಸ್ರನ್ನನೇ ಕೊಡಿಸ್ಬೇಕಾ

ಹ್ಞೂ ಹ್ಞೂ ಹಪ್ಪಳ ಬ್ಯಾಡೇನು ಮೇಡಮ್ ಹ್ಞೂ ಹ್ಞೂ ಆಯ್ತು ಮೇಡಮ್ ಅದು ಅದು ನಾನು ಬಿಲ್ ಮಾಡಿ ನಮ್ಮ ಇವ್ರ ಕಡೆ ಕೊಟ್ಟಿರ್ತೀನಿ ಅವ್ರ್ಗೆ ನಿಮ್ಗೆ ತಲ್ಪಿಸ್ತಾರಲ್ಲಾ ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ರಿ ಮೇಡಮ್ ಇನ್ನೂ ಒಂದು ವಾರ ಬಿಟ್ಟಾ ಹೌದ್ ರೀ ಹ್ಞೂ ಹ್ಞೂ ಆಯ್ತು ತೊಗೊಳ್ಳಿ ಮೇಡಮ್ ಓಕೆ ಮೇಡಮ್